ಹೆಲೋ ಇದು ಉಡುಪಿ ಉಪಹಾರನಾ ನಾನು ಬೇರೆ ಕನ್ ಬೇರೆ ಸ್ಟೇಟಿಂದ ಬಂದಿದ್ದೀನಿ ಸೋ ನಿಮ್ಮ ಹೋಟೆಲ್ಲಲ್ಲಿ ಊಟ ಚೆನ್ನಾಗಿದೆ ಅಂತ ಫೋನ್ನಲ್ಲಿ ರಿವ್ಯೂ ನೋಡಿದ್ದೀನಿ ಅದಕ್ಕೆ ನೀವು ಯಾವ್ಯಾವ ಥರ ಡಿಫ್ರೆಂಟ್ ಅಡುಗೆ ನಿಮ್ಮ ಸ್ಟೈಲಲ್ಲಿ ಯಾವ್ಯಾವ್ದು ಇದೆ ಅಂತ ಸ್ವಲ್ಪ ಹೇಳ್ತೀರಾ ಗೋಳಿ ಬಜೆ ಅಂದರೆ ಆಯಿತು ಹೋ ಮಸ್ ಮಸಾಲೆ ದೋಸೆ ಏನಕ್ಕೆ ಫೇಮಸ್ಸು ನಿಮ್ಮ ಹತ್ತಿರ ಮಸಾಲೆ ದೋಸೆಯಲ್ಲೇ ಇನ್ನೂ ಇನ್ನೂ ಡಿಫ್ರೆಂಟ್ ದೋಸೆ ಏನಾದ್ರೂ ಸಿಗುತ್ತಾ ಹಾಂ ಹೌದಾ ನ ನಮಿ ಹೇಳಿ ಹೇಳಿ ಹೌದು ನನಗೆ ಒಂದು ಹತ್ತು ಮಸಾಲೆ ದೋಸೆ ಬೇಕು ಆಮೇಲೆ ಜ್ಯೂಸ್ ಏನಾದ್ರೂ ಸಿಗುತ್ತಾ ನನ್ಗೆ ಕಿತ್ತಳೆ ಜ್ಯೂಸ್ನ ಒಂದೆರಡು ವಾಟ್ರು ಕಲ್ಲಂಗಡಿ ಜ್ಯೂಸ್ ಒಂದೆರಡು ಕೊಡ್ತೀರಾ ಕಳಿಸ್ತೀರಾ ನಾನು ಅಡ್ರೆಸ್ ಕಳಿಸ್ತೀನಿ ಇಲ್ಲೇ ಹೋಮ್ಸ್ಟೇಲ್ಲಿ ಇರೋದು ನಾನು ಹಾಂ ನಾನು ನಿಮ್ಗೆ ಫೋನಲ್ಲೇ ಕಳಿಸ್ಲಾ ನೀವು ಬಂದು ಇಲ್ಲಿ ಡೆಲೆವರಿ ಮಾಡಿಸಿ ನಾನು ಅವ್ರಿಗೆ ಅವ್ರ ಕೈಯಲ್ಲೇ ಕೊಟ್ಟು ಕಳಿಸ್ತೀನಿ ಎಷ್ಟಾಗುತ್ತೆ ಹ್ಞೂ ಹಾಂ ಹಾಂ ಹತ್ತು ಬೇಕು ಹಾಂ ಕಳಿಸಿ ಜೊತೆಗೆ ನೀರಿನ ಬಾಟಲ್ ಕೂಡ ಕಳಿಸಿ ಹಾಂ ಆಯಿತು ತ್ಯಾಂಕ್ ಯು ಆಯಿತು ಆಯಿತು ಕಳಿಸಿರ್ತೀನಿ ಈಗಲೇ ಕಳಿಸ್ತೀನಿ